ಹಾಂ ಹೌದು ಹೇಳಿ ಹಾಂ ಎಲ್ಲಿಂದ ಮೇಡಮ್ ಅಲ್ಲ ಚಿಕ್ಮಂಗ್ಳೂರು ಗೊತ್ತು ನಿಮ್ಮದು ಯಾವುದು ಇದು ಅಂತ ಹೇಳೋಕ್ಕಾಗತ್ತಾ ಯಾವ ಏರಿಯಾ ಅಂತ ಹೇಳೋಕಾಗತ್ತಾ ಹಾಂ ಹೌಸಿಂಗ್ ಬೋರ್ಡೂ ನಿಮ್ಮ ಮನೆ ಹೆಸ್ರ್ ಹೇಳಿ ಮೇಡಮ್ ಆವಾಗ ಗೊತ್ತಾಗುತ್ತೆ ಹಾಂ ಇಲ್ಲ ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ಏನೇನು ಬೇಕು ಹೇಳಿ ನಿಮ್ಮದು ಏನು ಬೇಕು ಹೇಳಿ ಅಡ್ರಸ್ ಹೇಳಿ ನಾನು ನಿಮ್ಗೆ ಕಳಿಸ್ತೀನಿ ಯಾ ಏನೇನು ಬೇಕು ಓಕೆ ಅದಕ್ಕೊಂದು ಹಾಂ ಆ್ಯಪಲ್ಲು ಮ್ಯಾಂಗೋ ಆ್ಯಪಲ್ಲು ಆಮೇಲೆ ಹಾಂ ಆರೇಂಜು ಆಯಿತು ಮೇಡಮ್ ಒಂದು ಯಾವಾಗ ಆ್ಯಪಲಿಗೆ ಮೇಡಮ್ ನಿಮಗೆ ನೂರು ರೂಪಾಯಿಗೆ ಒಂದು ಕೆಜಿ ಇದೆ ಆಮೇಲೆ ಅಯ್ಯೋ ಮೇಡಮ್ ಈಗ ಬರ್ತಿರೋದೇ ತುಂಬ ಕಷ್ಟ ಮೇಡಮ್ ನಾವು ನಿಮಗಂತ ನೋಡಿ ನಿಮಗೆ ಹೇಳ್ತೀನಿ ಒಂದು ಒಂದು ಇಪ್ ಎಷ್ಟು ಕೆಜಿ ಬೇಕು ಅಂದಿದ್ದಿರಿ ನೀವು ಆ್ಯಪಲ್ಲು ಇದು ಏನು ಮ್ಯಾಂಗೋ ಆ್ಯಪಲ್ ಮತ್ತು ಆರೇಂಜ್ ಅಲ್ವ ಆರೇಂಜಿಂದು ನಿಮಗೆ ಒಂದು ಕಾಲು ಕೆಜಿಗೆ ನೂರು ರೂಪಾಯಿ ಆಗುತ್ತೆ ನಾ ನಿಮಗ್ ನೂರು ನೂರ ಇಪ್ಪತ್ತು ನೂರ ಇಪ್ಪತ್ತಕ್ಕೆ ಎರಡು ಕೆಜಿ ಕೊಡ್ತೀನಿ ಆಮೇಲೆ ಆ್ಯಪಲು ನೀವು ಓ ಇವರಲ್ಲ ಓ ಗೊತ್ತಾಯ್ತು ಬಿಡಿ ನಿಮ್ಮದು ಡೈಲಿ ಕಶ್ಟಮರು ನೀವು ಇದು ಆ್ಯಪಲ್ ತಗೊಂಬೋದಾ ತಗೊಂಡು ಹೋಗೋದಲ್ಲ ಕಾಶ್ಮೀರಿಂದು ಹಾಗಾರೆ ನಿಮಗ್ ಅದು ಹಾಂ ಅದು ಇನ್ನೂರು ರೂಪಾಯಿ ಆಗುತ್ತೆ ಮೇಡಮ್ ಎರಡೂ ಕೆಜಿ ಸೇರಿ ಅದು ಫಿಕ್ಸ್ ರೇಟು ನಾವು ನಿಮಿಗೋಸ್ಕರ ಕಾಶ್ಮೀರಿಂದೆಲ್ಲ ತರಿಸ್ತೀವಿ ಇದು ಮ್ಯಾಂಗೋ ಬೇಕಾದ್ರೆ ನಾ ನಿಮಗೆ ಒಂದು ನೂರೈವತ್ತು ಹಾಕ್ಕೊಡ್ತೀನಿ ಮೇಡಮ್ ಆಗುತ್ತಾ ನಿಮಗೆ ಇವತ್ತು ಇವತ್ತು ಒಂದು ಹಾಂ ಆಯಿತು ಅಲ್ಲ ನಿಮ್ಮದು ಗೊತ್ತು ಮೇಡಮ್ ನಿಮ್ಮ ನಿಮ್ಮ ಇವರು ತಂಗಿ ಎಲ್ಲ ಬರ್ತಾರೆ ತಗೊಂಡು ಹೋಗಕ್ಕೆ ನಿಮ್ದು ಒಂದು ಮುನ್ನೂರ ಐವತ್ತು ಆಗುತ್ತೆ ನೀವು ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಡಿ ಆಯಿತು ಮೇಡಮ್ ಓಕೆ